ಗ್ರಾಮಗಳಲ್ಲಿ ರೈತರು ಹೆಚ್ಚಾಗಿ ನೀರಿನ ಸಮಸ್ಯೆಯಿಂದಾಗಿ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ನೀರು ಅಂದರೆ ನೀರು ಇರುವುದಿಲ್ಲ ಮಾಡಿದ ಕೃಷಿಯು ಒಳ್ಳೆಯ ರೀತಿಯಲ್ಲಿ ಬೆಳೆ ಬೇಕಾದರೆ ನೀರಿನ ವ್ಯವಸ್ಥೆ ಇರುವುದಿಲ್ಲ ನೀರಿನ ವ್ಯವಸ್ಥೆ ಇದ್ದರು ಅದಕ್ಕೆ ಸರಿಯಾದ ಸಮಯದಲ್ಲಿ ನೀರು ಬಿಡಬೇಕಂತ ಅವರು ಆಲೋಚನೆ ಮಾಡಿದರೆ ವಿದ್ಯುತ್ನ ಸಮಸ್ಯೆಯಿಂದಾಗಿ ನೀರು ಬಿಡಲು ಅಸಾಧ್ಯವಾಗಿರಬಹುದು ನಂತರ ಹೀಗೆ ಕೆಲವೊಂದು ಕೀ ಕೀಟ ಕೀಟಗಳು ಅಂದರೆ ಫಲ ಬಂದಂತಹ ಒಂದು ಫಸಲುಗಳು ಅದು ಒಂದು ತೆನೆ ಕೊಡುವಾಗ ಸಂದರ್ಭದಲ್ಲಿ ಯಾವುದೋ ಒಂದು ಕೀಟಗಳು ಬಂದು ಯಾವುದೋ ಒಂದು ಬೆಂಕಿ ರೋಗಕ್ಕೆ ತುತ್ತಾಗಿ ಹಲವಾರು ಸಮಸ್ಯೆಗಳನ್ನು ರೈತರು ಅನುಭವಿಸಬೇಕಾಗ್ತದೆ ಅಂದರೆ ಇದಕ್ಕೆ ನಾವು ಆರ್ಥಿಕ ಬೆಂಬಲ ಕೊಡಬೇಕಂದ್ರೆ ನಮಗೆ ಈ ಇವರು ಸರ್ಕಾರದವರು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂದರೆ ನಮಗೆ ಒಂದು ಗಂಗಾ ಕಲ್ಯಾಣ ಯೋಜನೆಯಂತಹ ಒಂದು ಏನಾದರೂ ಒಂದು ಯೋಜನೆಯನ್ನು ಮಾಡಿ ಅವರಿಗೆ ಸುಮ್ ಅಂದರೆ ಸರ್ಕಾರದ ವತಿಯಿಂದ ಒಂದು ಬಾವಿಯನ್ನು ಮಾಡಿ ಬೋರ್ವೆಲನ್ನು ಮಾಡಿ ಅಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲದಿದ್ದರೆ ಹತ್ತಿರದಲ್ಲಿ ನದಿಗಳಿದ್ದರೆ ಅಲ್ಲಿ ಅಣೆಕಟ್ಟಿನ ನಿರ್ಮಾಣವನ್ನು ಮಾಡಿ ಆ ಸಂದರ್ಭದಲ್ಲಿ ತೋಡಿನ ಮುಖಾಂತರ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿ ಕೊಟ್ಟರೆ ತುಂಬ ಒಂದು ಒಳ್ಳೆಯದಾಗ್ತದೆ ಈಗ ಕೆಲವೊಂದು ಬಾರಿ ಈಗ ಮಲೆ ಮಳೆಗಾಲದಲ್ಲಿ ನಾವು ಕೃಷಿಯನ್ನು ಮಾಡ್ತೇವೆ ಆ ಸಮಯದಲ್ಲಿ ಇದು ನಮಗೆ ನೀರಿನ ವ್ಯವಸ್ಥೆ ಇರ್ತದೆ ಈಗ ನಾವು ಒಂದು ಇಲ್ಲಿ ನಾವು ಭತ್ತ ಮಾಡುವಾಗ ಭತ್ತ ಮಾಡುವಾಗ ಅಂದರೆ ನಮಗೆ ಭತ್ತ ಮಾಡುವ ಸಮಯದಲ್ಲಿ ನಮಗೆ ಹವಾಮಾನದ ತೊಂದರೆಯಿಂದ ನಮಗೆ ಮಳೆ ಇರುವುದಿಲ್ಲ ಆವಾಗ ಅಂದರೆ ನಾವು ಬಿತ್ತನೆ ಮಾಡ್ತೇವೆ ಗದ್ದೆಯೆಲ್ಲ ಉಳಿದು ಉಳಿದು ಬಿತ್ತನೆ ಮಾಡಿ ನಾಟಿ ಮಾಡಿದ ನಂತರ ಅದು ಒಂದು ಚಿಕ್ಕ ಚಿಕ್ಕ ಗಿಡ ಇರುವಾಗ ಅದಕ್ಕೆ ನೀರಿನ ಅವಶ್ಯಕತೆ ತುಂಬನೇ ಇರ್ತದೆ ಆವಾಗ ಮಳೆ ಇರುವುದಿಲ್ಲ ಅಂದರೆ ಆವಾಗ ಎಪ್ರಿಲ್ ಮೇನ ಹಾಗೆ ಒಂದು ಬಿಸಿಲಿರ್ತದೆ ಆ ಸಂದರ್ಭದಲ್ಲಿ ನಮಗೆ ಅಂದರೆ ನಮ್ಮ ಬಾವಿಯಾದರೂ ಇದು ಇರ್ಬೋದು ಅಥವಾ ಇದು ಯಾವುದಾದರೂ ಅಣೆಕಟ್ಟಿನ ಸಹಾಯದಿಂದ ನೀರನ್ನು ಬಿಡಲಿಕ್ಕೆ ಇದ್ದರೆ ಆವಾಗ ಒಂದು ಫಸಲು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತ ನಾವು ಹೇಳ್ಬೋದು ಇಲ್ಲದಿದ್ದರೆ ನಮಗೆ ಆ ಸಮಯದಲ್ಲಿ ನೀರಿನ ಅವಶ್ಯಕತೆ ಇರುವಾಗ ನೀರು ಇರುವುದಿಲ್ಲ ಏನಾದರೂ ಮಾಡಿ ನಾವು ಒಂದು ಪಂಪಿನ ಒಂದು ಸಹಾಯದಿಂದ ನೀರನ್ನು ಗದ್ದೆಗೆ ಬಿಟ್ಟು ನಾವು ಇದು ಒಳ್ಳೆಯ ಒಂದು ರಕ್ಷಣೆ ಮಾಡ್ತಾ ಬಂದರೆ ಇವಾಗ ತೆನೆಯ ಹಾಗೆ ಬರುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಅದಕ್ಕೆ ಅಂದರೆ ಬೇಕಾದ ಅಂದರೆ ಆವಾಗ ನಮಗೆ ಅಷ್ಟೊಂದು ಮಳೆಯ ಅವಶ್ಯಕತೆ ಇರುವುದಿಲ್ಲ ಆದ ಆ ಸಂದರ್ಭದಲ್ಲಿ ತುಂಬ ಮಳೆ ಬರ್ತದೆ ಮಳೆ ಬಂದು ಎಂತ ಅಂದರೆ ಒಂದು ನೆರೆ ಬಂದ ಸಂದರ್ಭದಲ್ಲಿ ಒಂದು ವಾರದವರೆಗೂ ನೀರು ಅಲ್ಲಿಯೇ ನಿಂತು ಆ ಗಿಡಗಳು ಕೊಳೆತು ಹೋದ ಹೋಗುವ ಹಾಗೆ ಆಗ್ತದೆ ಆವಾಗ ನಾವು ಮಾಡಿದ ಒಂದು ಕೃಷಿ ಯಾವುದಕ್ಕೂ ಫಲ ಬರುವುದಿಲ್ಲ ಹೀಗಾಗಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂದರೆ ತಮ್ಮ ಸ್ವಂತ ಅಂದರೆ ಬ್ಯಾಂಕ್ನಲ್ಲಿ ಲೋನ್ ಎಲ್ಲ ಮಾಡಿ ಅವರು ಈ ಒಂದು ಕೆಲಸವನ್ನು ಕೃಷಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಈಗ ಕೃಷಿ ಒಳ್ಳೆಯ ಫಲವನ್ನು ಕೊಡದಿದ್ದರೆ ಅವರು ಮುಂದಿನ ಸಾಲವನ್ನು ತೀರಿಸಲು ಅವರು ಆತ್ಮಹತ್ಯೆಯನ್ನೇ ದಾರಿ ಅಂತ ನೋಡಿಕೊಳ್ತಾರೆ ಈ ಒಂದು ಸಮಸ್ಯೆಗಳಿಗೆ ನಾವು ಅಂದರೆ ನಮಗೆ ನಮ್ಮ ಸರ್ಕಾರವರು ಒಳ್ಳೆಯ ಒಂದು ಪರಿಹಾರವನ್ನು ಕೊಟ್ಟರೆ ತುಂಬ ಒಳ್ಳೆಯದು